ಲಾಕ್ಡೌನ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಒಂದು ಕಡೆ ಕೆಲಸ ಕಳ್ಕೊಂಡು ದುಃಖವನ್ನು ಅನುಭವಿಸಿದರೆ ಇನ್ನೊಂದು ಕಡೆ ಸಮಯ ಹೇಗೆ ಕಳೆಯೋದಪ್ಪ ಅನ್ನೋ ಚಿಂತೆ ತುಂಬ ದೊಡ್ಡದಾಗಿತ್ತು ಆ ಚಿಂತೆನ ದೂರ ಮಾಡ್ಬೇಕಂತ ನಾನು ಅಡುಗೆಮನೆ ಕಡೆ ಹೊರ್ಟೆ ಬಹುತೇಕ ಎಲ್ಲ ಅಡುಗೆಗಳು ನನಗೆ ಬರ್ತಾವೆ ಆದರೆ ನಾನು ಉತ್ತರ ಕರ್ನಾಟಕದವಳು ಆಗಿರೋದರಿಂದ ರೊಟ್ಟಿ ಮಾಡಿದ್ದು ಮಾಡೋದು ನಮಗೆಲ್ಲ ಅನಿವಾರ್ಯವಾಗಿತ್ತು ಅಂಥ ಸಮಯದಲ್ಲಿ ನಾನು ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಮಾಡೋದನ್ನು ಕಲಿತೆ ಜೊತೆಗೆ ಅವುಗಳ ಜೊತೆಗೆ ಹಚ್ಕೊಂಡು ತಿನ್ನೋಕೆ ಕೆಲವು ಉಸುಳಿ ಅಂದರೆ ಉಸುಳಿ ಅಂತಂದರೆ ಅದು ಒಂದು ಆಹಾರ ಪದಾರ್ಥ ನಮ್ಮ ಕಡೆ ಮಾಡುವಂಥದ್ದು ಕಾಳುಗಳಗೆ ಒಗ್ಗರಣೆ ಕೊಡುವಂಥದ್ದು ಅದಕ್ಕೆ ಉಸುಳಿ ಅಂತ ಕರೀತೀವಿ ಅಂಥ ಕಾಳುಗಳ ಪಲ್ಯನ ಮಾಡೋದನ್ನು ಕೂಡ ಕಲಿತೆ ನಾನು ಜೊತೆಗೆ ಬೇರೆ ಬೇರೆ ನಾರ್ತ್ ಇಂಡಿಯನು ಫುಡ್ಗಳನ್ನು ಕೂಡ ಮಾಡೋದನ್ನು ಕಲಿತೆ ದಾಬಾ ಸ್ಟೈಲಲ್ಲಿ ಎಲ್ಲ ಮಾಡ್ತಾರಲ್ಲ ಯುಟ್ಯೂಬಲ್ಲಿ ನೋಡೋದು ಅದರಲ್ಲಿ ಚೆಕ್ ಮಾಡೋದು ಯಾವ ತರಹ ಮಾಡೋದು ಪನ್ನೀರ್ ದಾಲ್ ಮಾಡೋದು ದಾಲ್ ಟಿಕ್ಕಾ ಅಂತಾರಲ್ಲ ಈ ಥರ ಎಲ್ಲ ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಮಾಡೋದನ್ನು ಕೂಡ ನಾನು ಕಲಿತೆ